ಹಿಂದಿನ ಒಂದು ಹತ್ತು ಇಪ್ಪತ್ತೈದು ವರ್ಷದ ಮೊದಲು ಈ ಫಿಶ್ಶಿಂಗ್ ಅಂದರೆ ರಂಪಣಿ ಇತ್ತು ಮತ್ತು ಕೈರಂಪಣಿ ಅಂತ ಈ ಮಳೆಗಾಲಕ್ಕೆ ಕೈರಂಪಣಿ ಬೋಟುಗಳೆಲ್ಲ ಚಿಕ್ಕ ಚಿಕ್ಕ ಬೋಟುಗಳಲ್ಲಿ ಎಂಟು ಮಂದಿ ಹತ್ತು ಮಂದಿ ಹೋಗಿ ಮೀನು ಆಗ ಕಡಲು ತುಂಬ ರಫ್ ಇತ್ತು ಆದರೂ ನಮ್ಮ ಮೊಗವೀರ ಜನಾಂಗ ಅದಕ್ಕೆ ಹೆದರದೆ ಹೋಗಿ ಮೀನು ತರುವ ಕಾರ್ಯ ಅಂದರೆ ಹೊಟ್ಟೆ ಪಾಡಿಗಾಗಿ ಮಾಡ್ತಿದ್ದರು ಅದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೆವು ಕೆಲವೊಂದು ಈ ಕಡಲಿನ ಅಪಘಾತದಿಂದ ಎಷ್ಟೋ ಮಂದಿಯನ್ನು ನಾವು ಕಳೆದುಕೊಂಡಿದ್ದೇವೆ ಆ ಸಮಯಕ್ಕೆ ಅಂದರೆ ಆದರು ಈಗ ಈ ಫಿಶ್ಶಿಂಗ್ ಎಲ್ಲ ಬದಲಾಗಿದೆ ಈಗ ಆ ಹಿಂದೆ ನಾವು ಬುಟ್ಟಿಯಲ್ಲಿ ಈ ಬುಟ್ಟಿಯಲ್ಲಿ ಮೀನುಗಳನ್ನು ತುಂಬಿಕೊಂಡು ಮಾರಲಿಕ್ಕೆ ಹೋಗುತ್ತಿದ್ದೆವು ಅದು ಒಂದು ವರ್ಷಕ್ಕೆ ಆಗುವಾಗ ಅದು ಹಾಳಾಗ್ತಿತ್ತು ಈಗ ಹಾಗಲ್ಲ ಈಗ ಪ್ಲಾಸ್ಟಿಕ್ ಬುಟ್ಟಿಗಳು ಬಂದಿದೆ ಎಲ್ಲ ಅದು ವರ್ಷಕ್ಕೆ ವರ್ಷಕ್ಕೆ ಬದಲಾಗಿ ಹೋಯಿತು ಈಗೆಲ್ಲ ಪ್ಲಾಸ್ಟಿಕ್ ಬುಟ್ಟಿಗಳು ಬರ್ತದೆ ಅದರಿಂದ ನಮಗೆ ಹಿಂದೆ ಹೇಗಿತ್ತು ಅಂದರೆ ಮೀನುಗಳನ್ನು ನಾವು ತಲೆಯಲ್ಲಿ ಹೊತ್ತು ಮಾರ್ಗತನ್ಕ ಅಂದರೆ ಸಾಧಾರಣ ಅರ್ಧ ಗಂಟೆ ನಡೆದು ಅದೊಂದು ಲಾರಿಗೆ ಹಾಕುವುದು ಅಲ್ಲಿಂದ ಅದು ಲಾರಿ ಹೋಗೋದು ಹೀಗೆಲ್ಲ ಇತ್ತು ನಾವು ಕೆಳ ಚಿಕ್ಕ ಪ್ರಾಯದಲ್ಲಿ ಈಗ ಹಾಗಲ್ಲ ಆ ಮೀನುಗಳು ಯಾವ ಕಡಲ ತೀರದಲ್ಲಿಯೇ ರಿಕ್ಷವೋ ವ್ಯಾನೋ ಏನೋ ಬಂದು ನಾವು ಮಾರುವಲ್ಲಿ ತನಕ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಹೀಗೆ ಹಲವು ಬದಲಾವಣೆ ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಮೊಗವೀರ ಜನಾಂಗ ತುಂಬ ಅದರ ಹಿಂದೆ ಪರಿಶ್ರಮ ಮಾಡ್ತಿದ್ದರು ಬಲೆ ಬಲೆ ನೇಯುವುದು ಮನೆ ಮನೆಯಲ್ಲಿ ನಮ್ಮ ಮೊಗವೀರ ಜನಾಂಗ ಒಂದು ಕಂಬಕ್ಕೆ ಆ ಬಲೆಯನ್ನು ನೇಯ್ದು ಅದರ ಸೆಣಬಿನಿಂದ ಅದರ ನೂಲು ತಯಾರಿಸಿ ಆ ಬಲೆ ನೇಯ್ದು ಅದನ್ನು ಇಷ್ಟೇ ದಿನ ಅದನ್ನೊಂದು ಸ್ಟಾರ್ಛ್ ಥರ ಅದನ್ನು ಹಾಕಿ ಒಣಗಿಸಿ ಅದನ್ನು ಇಷ್ಟೇ ದಿನದಲ್ಲಿ ಪುನಃ ಅದು ನಮ್ಮ ಕೆಲಸಕ್ಕೆ ಯೂಸ್ ಆಗ್ತಿತ್ತು ಹಾಗೆಲ್ಲ ಬಲೆ ನೇಯೋದು ಕೂಡ ನಮ್ಮ ಜನಾಂಗಕ್ಕೆ ಇತ್ತು ಈಗ ಹಾಗೆ ಅಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಈ ಮೆಷಿನರಿ ಎಲ್ಲೆಲ್ಲಿಂದಲೋ ಇದು ಬಲೆ ನೂಲೆಲ್ಲ ಬಂದು ಅದು ಮೆಷಿನಿನ್ನಿಂದಲೇ ತಯಾರಿಸ್ತದೆ ಆದ್ದರಿಂದ ಫಿಶ್ಶಿಂಗ್ ಬೋಟುಗಳು ಕೂಡ ಹದಿನೈದು ದಿನಕ್ಕೊಮ್ಮೆ ಬರುವ ಬೋಟುಗಳು ಕೂಡ ಉಂಟು ಹಾಗೆಯೇ ಒಂದು ಎಂಟು ದಿನದಲ್ಲಿ ಬರುವ ಬೋಟ್ಗಳು ಉಂಟು ದಿನಾ ಹೋಗಿ ಬರುವ ಬೋಟುಗಳು ಉಂಟು ಹಾಗೆ ಮೀನು ಕೂಡ ಆಗಿಂದಾಗ್ಲೆ ಹೊರದೇಶಕ್ಕೋ ಎಲ್ಲೋ ಹೋಗ್ತದೆ ಬಂದರು ಬಂದರು ಮುಖಾಂತರ ಇಲ್ಲಿ ನಮ್ಮ ಸಮುದ್ರ ತೀರದಲ್ಲಿ ಅದೆಲ್ಲ ಸಮುದ್ರ ರಫ್ ಇರುವುದರಿಂದ ಅದು ಒಳಗೆ ಬರೋದಿಲ್ಲ ಬೋಟ್ ಎಲ್ಲ ಅದು ಸೀದ ಎಲ್ಲಿ ಬಂದರು ಇದೆ ಅದ್ರಲ್ಲಿ ಒಳಗೆ ಬಂದು ಈ ಮೀನು ತರುತ್ತೆ ಅದರಲ್ಲಿ ಹೆಂಗಸರು ಈ ಗಂಡಸರು ಎಲ್ಲ ಕೆಲಸ ಮಾಡಿ ಅದರಿಂದ ಮೀನಿನ ವ್ಯಾಪಾರ ಮಾಡುವಲ್ಲಿ ನಮ್ಮ ಜನಾಂಗ ಕೈ ಜೋಡಿಸ್ತದೆ ಇದೆಲ್ಲ ನಾವು ಇಷ್ಟು ತಿಳಿದಿದ್ದು